ಎರಡು ಅಕ್ಟೋಬರ್ ಎರಡು ಸಾವಿರದ ಒಂದು ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಒಂದು ಹದಿನೇಳು ಜುಲೈ ಎರಡು ಸಾವಿರದ ನಾಲ್ಕು ಹದಿನಾರು ಏಪ್ರಿಲ್ ಎರಡು ಸಾವಿರದ ನಾಲ್ಕು ಎಂಟು ಜನವರಿ ಎರಡು ಸಾವಿರದ ಎರಡು